ನ ನಮ್ಮೂರ ಕಡೆ ಮಾರಿ ಹಬ್ಬ ತುಂಬ ಚೆನ್ನಾಗೇ ಜೋರಾಗೇ ಮಾಡ್ತಾರೆ ಅದಕ್ಕೆ ತುಂಬ ಜನ ಸೇರ್ತಾರೆ ನಮ್ಮ ನಮ್ಮೂರಲ್ಲಿ ಮಾರಿ ಹಬ್ಬ ಒಂದುವಾರ ನಡೀತದೆ ಅದಕ್ಕೆ ನಾವು ಮೊದಲೇ ಒಂದು ತಿಂಗ್ಳಿಗೆ ಮುಂಚೆಯೇ ಮನೆಯೆಲ್ಲ ಕ್ಲೀನ್ ಮಾಡಿ ಸುಣ್ಣ ಬಣ್ಣ ಎಲ್ಲ ಹಚ್ಚಿ ಚೆನ್ನಾಗಿ ಶುದ್ಧವಾಗಿ ಮಾಡ್ಕೊತಿವಿ ಊರವರೆಲ್ಲ ಸೇರಿ ಒಗ್ಗಟ್ಟಾಗಿ ಮಾಡೋ ಹಬ್ಬ ಇದು ಮಾರಿ ಹಬ್ಬ ಅದಕ್ಕೆ ನಾವು ನಮ್ಮ ಅಕ್ಕಪಕ್ಕದ ಊರು ಊರವರು ಎಲ್ಲ ಬರ್ತಾರೆ ಅವರು ಅವ್ರ ಊರು ಕಡೆ ಇರೋ ಒಂದು ಕುಣಿತ ಡ್ಯಾನ್ಸು ಅಂಥವೆಲ್ಲ ಅವರು ಬಂದು ನಮ್ಮೂರಲ್ಲು ದೇವ್ಸ್ಥಾನದ ಮುಂದೆ ಮಾಡ್ತಾರೆ ಮತ್ತೆ ದಿನ ದೇವ್ರ ದೇವ್ಸ್ಥಾನಕ್ಕೆ ಹೋಗ್ಬಿಟ್ಟು ತಂಬಿಟ್ಟು ಪೂಜೆಯೆಲ್ಲ ಮಾಡಿಕೊಂಡು ದಿನ ಡೈಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಡ್ಯಾನ್ಸು ಕುಣಿತ ಎಲ್ಲ ಕಂಸಾಳೆ ಕಹಳೆ ಎಲ್ಲಾ ಥರದ್ದು ವಾದ್ಯಗಳು ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಮತ್ತೆ ಸಾಯಂಕಾಲ ಮನೆಗೆ ಬರ್ತೀವಿ ಮತ್ತೆ ನಮ್ಮೂರಿನ ನಮ್ಮೂರು ನಮ್ಮ ರಿಲೇಷನ್ಗಳು ಬೆಂಗಳೂರು ಮೈಸೂರು ಚಾಮ್ರಾಜನಗರ ಕೊಳ್ಳೇಗಾಲ ಎಲ್ಲ ಕಡೆ ಇದಾರೆ ಅವ್ರಿಗೂ ಎಲ್ಲ ನಾವು ಒಂದ್ವಾರಕ್ಕೆ ಮುಂಚೆಯೇ ನಮ್ಮೂರಲ್ಲಿ ಈ ಥರ ಮಾರಿ ಹಬ್ಬ ನಡಿತಾಯಿದೆ ಎಲ್ಲರು ಬರಬೇಕು ಕೆಲಸಗಳೈತೆ ಅಂತ ಹೇಳಂಗಿಲ್ಲ ಕೆಲಸಗಳಿದ್ರೆ ರಜ ಹಾಕಂಡು ಮಕ್ಕಳಿಗೆ ಸ್ಕೂಲು ರಜ ಹಾಕ್ಸ್ಕಂಡು ಒಂದೆರಡು ದಿನ ಮೇಯ್ನಾಗಿ ಹಬ್ಬ ನಡೆಯೋ ದಿನನಾದ್ರು ಬರಲೇಬೇಕು ಅಂತ್ಹೇಳ್ತಿವಿ ಅದಕ್ಕೆ ಅವರು ಸರಿ ಅಂದ್ಬಿಟ್ಟು ಹಬ್ಬುಕ್ಕೆ ಎರಡು ಮೂರು ದಿನ ರಜ ಹಾಕೊಂಡು ಮಕ್ಕಳನ್ನೆಲ್ಲ ಸ್ಕೂಲಿಗೂ ರಜ ಹಾಕ್ಸ್ಕಂಡು ಕರ್ಕಂಡು ಬರ್ತಾರೆ ಸೋಮ್ವಾರವೇ ಮಂಗಳವಾರ ಸೋಮವಾರ ತುಂಬ ಗ್ರ್ಯಾಂಡು ಅದಕ್ಕೆ ಭಾನ್ವಾರದ ದಿನವೇ ಗೆಸ್ಟ್ಗಳೆಲ್ಲ ಬರ್ತಾರೆ ಅವ್ರು ಬರೋ ಹೊತ್ತಿಗೆ ನಾವು ಎಲ್ಲ ಮನೆಯೆಲ್ಲ ತೊಳೆದು ಮಾಡಿ ಎಲ್ಲ ಅಡಿಗೆ ಸಿಹಿ ಊಟ ಮತ್ತು ಸಿಹಿ ಊಟ ಮಾಡಿ ಅವ್ರಿಗೆ ಸ್ವೀಟು ಕಜ್ಜಾಯ ರವೆ ಉಂಡೆ ಈ ಥರದ್ದೆಲ್ಲ ಎರಡು ಮೂರು ಸಿಹಿ ಐಟಮ್ಮೆಲ್ಲ ನಾವು ಭಾನ್ವಾರದ ದಿನವೇ ಮಾಡಿ ಇಟ್ಕೊಂಡಿರ್ತೀವಿ ಗೆಸ್ಟ್ಗಳು ಭಾನುವಾರ ಬರ್ತಾರಲ್ಲಾ ಅಂತ ಮತ್ತೆ ಗೆಸ್ಟ್ಗಳು ಬಂದಮೇಲೆ ಅದೆಲ್ಲ ಮಾಡಕೆ ನಮಗೆ ಟೈಮಿರಲ್ಲ ಆದ್ದರಿಂದ ನಾವು ಭಾನ್ವಾರವೇ ಮನೆಗೆ ಬೇಕಾಗಿದ್ದಂಥ ಸ್ವೀಟ್ಸು ಹಪ್ಪಳ ಅದೆಲ್ಲವು ನಾವು ರೆಡಿ ಮಾಡ್ಕೊಂಡಿರ್ತೀವಿ ಭಾನ್ವಾರವೇ ನಮಗೆ ಗೆಸ್ಟ್ಗಳೆಲ್ಲ ಬಂದು ಸಾಯಂಕಾಲ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಏಳು ಎಂಟು ಗಂಟೆ ಅಷ್ಟೊತ್ತಿಗೆ ನಾವು ಮಾರಮ್ಮನ ದೇವ್ಸ್ಥಾನಕ್ಕೆ ಹೋಗ್ತಿವಿ ಹೋಗುವಾಗ ದಾರಿಲೆಲ್ಲ ಅಡ್ಡ ಕುಣಿತ ಡ್ಯಾನ್ಸು ಕಹಳೆ ಅಂಥವೆಲ್ಲ ದಾರಿ ಉದ್ದಕ್ಕೂ ನಡಿತಾ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ನಾವು ದೇವ್ರ ದರ್ಶನ ಮಾಡ್ಕೊಂಡು ಒಂದು ಸ್ವಲ್ಪಹೊತ್ತು ಅಲ್ಲೇ ಗೊತ್ತಿರೋವ್ರು ಅಕ್ಕಪಕ್ಕದ ಊರವರು ನಮ್ಮ ರಿಲೇಷನ್ಗಳೆಲ್ಲ ಅಲ್ಲೂ ಸಿಗ್ತಾರೆ ಅವ್ರತ್ತಿರ ಎಲ್ಲ ನಾವು ಮಾತಾಡ್ಕೊಂಡು ಒಂದು ಸ್ವಲ್ಪಹೊತ್ತು ಏಳು ಗಂಟೆಗೆ ಹೋದರೆ ಒಂದು ಎಂಟು ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಮತ್ತೆ ನಾವು ಮನೆಗೆ ಬರ್ತೀವಿ ಮನೆಗೆ ಬಂದು ಊಟ ತಿಂಡಿಯೆಲ್ಲ ಮುಗಿಸ್ಕೊಂಡು ನೆಂಟ್ರುಗಳೆಲ್ಲ ಮತ್ತೆ ಮಾತಾಡ್ಕೊಂಡು ಹಂಗೆ ಎಲ್ಲ ರೆಸ್ಟ್ ಮಾಡಿ ಮತ್ತೆ ಮಂಗಳವಾರ ಬೆಳಿಗ್ಗೆಯೇ ಮಂಗಳವಾರ ಬೆಳಿಗ್ಗೆಯೇ ಎದ್ದು ಎಲ್ಲ ಸ್ನಾನ ಮಾಡಿ ಮಾಡಿ ಅಕ್ಕಿ ನೆನೆಸಿ ತಂಬಿಟ್ಟು ಮಾಡಿ ಅದೆಲ್ಲ ಕುಟ್ಟಿ ಚೆನ್ನಾಗಿ ಪೌಡರ್ ಮಾಡಿ ತಂಬಿಟ್ಟು ಮಾಡಿ ನಾವು ಅದಕ್ಕೆ ತಂಬಿಟ್ಟಿಗೆಲ್ಲ ಅರಿಶ್ನ ಕುಂಕುಮ ಹೂವಯೆಲ್ಲ ಹಚ್ಚಿ ಚೆನ್ನಾಗಿ ಅಲಂಕಾರ ಮಾಡಿ ನಾವುಗಳು ನಾವುಗಳಷ್ಟೇ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಮೆರವಣ್ಗೆ ಬರುತ್ತೆ ಮೆರವಣ್ಗೆ ಜೊತೆಯಲ್ಲಿ ಮನೆಯಲ್ಲಿರೋ ಹೆಂಗಸ್ರುಗಳು ತಮ್ಮ ತಮ್ಮದು ತಂಬಿಟ್ಟಿನ ತಟ್ಟೆನ ಎತ್ಕೊಂಡು ಆ ಮೆರವಣ್ಗೆಯಲ್ಲಿ ಎಲ್ಲ ಅಕ್ಕಪಕ್ಕದ ಮನೆಯವರು ಊರಲ್ಲಿರವ್ರು ಎಲ್ಲರ ಮನೆಯವರು ಆವತ್ತು ತಂಬಿಟ್ಟು ಮಾಡ್ತಾರೆ ಮಾಡಲೇಬೇಕು ಅದ್ರ ಜೊತೆಲೇ ಎಲ್ಲ ಮನೆಯವ್ರು ಮೆರವಣ್ಗೆ ಜೊತೆಯಲ್ಲಿ ವಾದ್ಯದ ಜೊತೆಯಲ್ಲಿ ಕರಕೊಂಡು ದೇವಸ್ಥಾನಕ್ಕೆ ನಿಧಾನವಾಗಿ ಬೆಂಗ್ಳೂರು ಮೈಸೂರಿಂದ ಬಂದಿರ್ತಾರಲ್ಲ ನಮ್ಮ ಜನಗಳು ನಮ್ಮ ಗೆಸ್ಟ್ಗಳು ಅವ್ರುಗಳು ನಮ್ಮ ಜೊತೆಲೇ ನೀಟಾಗಿ ಮಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಬರ್ತಾರೆ ಎಲ್ಲರೂ ಜೊತೆಲೇ ಹೋಗ್ತಿವಿ ಜೊತೆಲೇ ಹೋಗಿ ಎಲ್ಲ ದೇವ್ಸ್ಥಾನದತ್ರ ಹೋಗಿ ತಂಬಿಟ್ಟಿನ ತಟ್ಟೆಯೆಲ್ಲ ಕೊಟ್ಟು ಅವರು ಚೆನ್ನಾಗಿ ಎಲ್ಲ ಪೂಜೆ ಮಾಡಿ ಹಣ್ಣು ಕಾಯಿ ಎಲ್ಲ ಪೂಜೆ ಮಾಡಿ ಮಂಗಳಾರ್ತಿ ಕೊಟ್ಟು ಎಲ್ಲ ಮಾಡ್ತಾರೆ ಮತ್ತೆ